ನಮ್ಮ ಮನೇಲಿ ನಾನು ಸಾಕಷ್ಟ್ ಗಿಡಗಳನ್ನ ಬೆಳೆಸಿದ್ದೀನಿ ಅದಲ್ ನನ್ನ ಜೊತೆಗೆ ನಮ್ಮ ಅಮ್ಮ ಕೂಡ ಸಾಕಷ್ಟು ಗಿಡನ ಗಿಡಗಳನ್ನ ಬೆಳ್ಸಿದ್ದಾರೆ ಗಿಡಗಳನ್ನ ನೋಡಿದಾಗ ಒಂಥರ ಖುಷಿ ಅನಿಸುತ್ತೆ ನಾವು ಬೆಳೆಸಿರೋ ಹೂವಲ್ಲಿ ಹೂ ಬಿಟ್ಟಾಗಂತೂ ತುಂಬ ಖುಷಿ ಅನಿಸುತ್ತೆ ನಾವು ಬೆಳೆಸಿ ಅದಕ್ಕೆ ನೀರು ಹಾಕಿ ದಿನ ಅದು ಆರೈಕೆ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ ಇದರಿಂದ ನಮಗೆ ಅದ್ರಲ್ಲಿ ಹೂ ಬಿಡೋದರಿಂದ ನಮಗೆ ದೇವ್ರ ಪೂಜೆ ಮಾಡೋಕ್ಕೆ ಕೂಡ ಹೂ ಹೊರಗಡೆಯಿಂದ ತಗೊಳ್ಳೋ ಅವಶ್ಯಕತೆ ಇರೊಲ್ಲ ನಮ್ಮ ಗಿಡದಲ್ಲೇ ನಮಗೆ ಬೇಕಾದಷ್ಟು ಹೂವನ್ನ ನಾವು ಬೆಳೆಸ್ಕೊಬೋದು